ಹಾಂ ಗುಡ್ ಆಫ್ಟರ್ನೂನ್ ಸರ್ ಸರ್ ನನ್ನ ಹೆಸ್ರು ವನಿತಾ ವನಿತಾ ಅಂತ ಸರ್ ನಾವು ಬಂದು ಸ್ಕೂಲಲ್ಲಿ ಸ್ಕೂಲ್ ಅಡ್ಮಿನಿಸ್ಟ್ರೇಷನಲ್ಲೀ ಯೋಗಾ ಯೋಗ ಒಂದು ಯೋಗ ಬಗ್ಗೆ ಮಾತಾಡಬೇಕಿತ್ತು ಸೊ ಯೋಗ ಅನ್ನೋದು ಎಲ್ಲರಿಗು ಎಷ್ಟು ಇಂಪಾಡೆಂಟ್ ಅಂದರೆ ನಮ್ಮ ಲೈಫಲ್ಲಿ ಎಜುಕೇಷನ್ನು ಅಷ್ಟು ಇರಲ್ಲ ಏಕೆಂದರೆ ಫಸ್ಟು ನಾವು ಯೋಗಗೆ ಕೊಟ್ಟರೆ ಎಜುಕೇಷನ್ ತಾನಾಗಿ ತಾನೇ ಬರುತ್ತೆ ಯೋಗ ಮಾಡೋದರಿಂದ ಯೋಗ ಮಾಡೋದರಿಂದ ನಮ್ಮ ಹೆಲ್ತು ಎಷ್ಟು ಆರೋಗ್ಯಾಗಿರುತ್ತೆ ಅಂದರೆ ಯಾವುದೇ ರೀತಿ ಕಾಯಿಲೆಗಳು ನಮಗೆ ಬೇಗ ಅಟ್ಯಾಕ್ ಆಗೋಲ್ಲ ಅಟ್ಯಾಕ್ ಆಗೊಲ್ಲ ಮತ್ತೆ ಚಿಕ್ಕ ಯೋಗಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ ವಯಸ್ಸು ಅದೋರಿಗು ಒಂಥರ ಯೋಗ ಇರುತ್ತೆ ಸೋ ಎಂಗ್ ಏಜ್ ಅವ್ರಿಗುನು ಟಿನೇಜ್ ಅವ್ರಿಗು ಒಂಥರ ಯೋಗ ಇರುತ್ತೆ ಚಿಕ್ಕ ಮಕ್ಕಳ್ಗು ಒಂಥರ ಯೋಗ ಇರುತ್ತೆ ಸೋ ಯೋಗ ಮಾಡೋದರಿಂದ ತುಂಬ ಬೆನಿಫಿಟ್ ಸಿಗುತ್ತೆ ಸೊ ವಯಸ್ಸಾದಂತೆ ನಮ್ಮ ಕೈ ಬೋನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಯೋಗ ಮಾಡೋದರಿಂದ ಅಲ್ವಾ ಸೊ ನಮ್ಮ ಹೌದು ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪ ಕೊಪ್ರೇಟ್ ಮಾಡಿ ಎನ್ಕರೇಜ್ ಮಾಡಿ ಸರ್ ನಿಮ್ಮ ಕಡೆಯಿಂದ ಮಾಡ್ತೀರ ಸೊ ಯೋಗ ಅಲ್ಲೀ ಯೋಗಲ್ಲಿ ಒನ್ ನಿಮಿಷ ಇರಿ ಹಾಂ ಹೇಳಿ ಹ್ಞೂ ಹೌದು ಹೌದು ಹ್ಞೂ ಹ್ಞೂ ಹೌದು ಹೌದು ಮಾಡಿಕೊಡ್ಬೇಕು ಚೆನ್ನಾಗಾಗುತ್ತೆ ಬೆಳಿಗ್ಗೆ ಎದಿದ್ದ ತಕ್ಷಣ ನಾವು ತುಂಬ ಎದ್ದೇಳೋಕೆ ಲೇಸಿ ಮಾಡ್ತೀವಿ ಸೊ ಸ್ಟಾರ್ಟಿಂಗ್ ಒಂದು ಡೇ ನಾವು ಯೋಗ ಕಲಿತ್ರೆ ಸೊ ಅದು ನಮಗೆ ಅದು ಇಂಟ್ರಸ್ಟು ಹಾಗೇ ತಾನಾಗಿ ತಾನೇ ಬರುತ್ತೆ ಸರ್ ಯೋಗ ಇಂದ

ಹೌದು ಹ್ಞೂ ಹ್ಞೂ ಸರ್ ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಮಾಡೋದರಿಂದ ನಾವು ಏನು ನಾವು ಸ್ಟಾರ್ಟಿಂಗ್ ನಾವು ವರ್ಕಿಗೆ ಮಾರ್ನಿಂಗ್ ಟೈಮ್ ವರ್ಕಿಗೆ ಏನು ಸ್ಟಾರ್ಟ್ ಮಾಡ್ತೀವಿ ಆ ಕೆಲಸ ಫುಲ್ಲು ಒನ್ ಡೇ ಫುಲ್ಲು ಅದು ಫುಲ್ಲು ಏನು ಪ್ರಾಬ್ಲಮ್ ಇಲ್ಲದಿರ ಫಿನಿಶ್ ಆಗುತ್ತೆ ಅಲ್ಲವಾ ಅದಕ್ಕೆ ಸರ್ ಯೋಗ ಎಷ್ಟು ಇಂಪಾರ್ಟೆನ್ಟ್ ಅಂದರೆ ನಮ್ಮ ಆರೋಗ್ಯಕ್ಕು ಇಂಪಾಡೆಂಟು ನಮ್ಮ ಕೆಲ್ಸ್ದಲ್ಲು ವರ್ಕಲ್ಲು ಇಂಪಾಡೆಂಟು ಹಾಂ ಸರ್ ಓಕೆ ಸರ್ ಆಗಲಿ ತ್ಯಾಂಕ್ ಯು